ಹಲೋ ಸರ್ ಗುಡ್ ಆಫ್ಟರ್ನೂನ್ ಹಲೋ ನಾ ಜಾಶ್ವ ಮಾತಾಡತ್ತಿ ಹಾಂ ರೀ ಅವೆ ರೀ ಕೆಲವೊಂದು ಸ್ಟೂಡೆಂಟ್ಸ್ ಬಗ್ಗೆ ಕಂಪ್ಲೇಂಟ್ಸು ಅದೇ ಸ್ಟೂಡೆಂಟ್ಸ್ ಹೇಳಿದ್ ಕೇಳತ್ತಿಲ್ಲ ರೀ ಹೋಮ್ ವರ್ಕ್ ಅದು ಮಾಡ್ಲತ್ತಿಲ್ಲ ಕಡಿಮೆ ಕೊಟ್ಟರೂ ಭೀ ಜಾಸ್ತಿ ಕೊಡ್ಲತ್ತೀರಿ ಅಂತ ಹಂಗೆ ಹಿಂಗೆ ಅನ್ಲತ್ತಾರ ಪೇರೆಂಟ್ಸಿಗೆ ಹೇಳುತ್ತಾರ ಹೋಗಿ ಪನಿಶ್ಮೆಂಟ್ ಕೊಟ್ರೆ ಮತ್ತೆ ಹೋಗಿ ಪೇರೆಂಟ್ಸಿಗೆ ಹೇಳುತ್ತಾರ ಪೇರೆಂಟ್ಸ್ ಬಂದು ನಮಗೆ ಕೇಳುತ್ತಾರ ಯಾಕೆ ಪನಿಶ್ಮೆಂಟ್ ಕೊಡ್ಲತ್ತೀರಿ ಅಂತ ಅವ್ರು ಹೇಳಿದ್ದನ್ನೇ ಕೇಳತಿಲ್ಲ ರೀ ನಾವು ಹೇಳತಿದೆವು ಬಟ್ ಅವ್ರು ಎಕ್ಸೆಪ್ಟ್ ಮಾಡ್ಕೊಳುತ್ತಿಲ್ಲ ಅವ್ರದ್ದು ಮಿಸ್ಟೇಕು ಇಲ್ಲ ರೀ ಹಂಗೇನು ಇಲ್ಲ ಕೆಲವೊಂದು ಸ್ಟೂಡೆಂಟ್ಸೆ ಕಂಪ್ಲೇಂಟ್ ಕೊಡ್ಲತ್ತಾರ ಹಾಗೆಲ್ಲ ಮಾಡ್ಲತ್ತಾರ ಬಟ್ ಇಂಗ್ಲೀಷ ಮ್ಯಾತ್ಸ್ ಮತ್ತು ಸೈನ್ಸು ಆಗ್ಲತ್ತಾದ ರಿ ಹಾಂ ರೀ ಇಂಗ್ಲೀಷ್ ಮತ್ತು ಮ್ಯಾತ್ಸ್ ರೀ ಒಂದು ಟೆನ್ ಟು ಫಿಫ್ಟೀನ್ ಸ್ಟೂಡೆಂಟ್ಸ್ ರೀ ಹಾಂ ರಿ ಪರ್ಫಾಮೆನ್ಸ್ ಎಲ್ಲ ಬಟ್ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ರೀ ಹೇಳಿದ್ ಕೇಳೋಲ್ಲ ಹಾಂ ರೀ ಇಲ್ಲ ರೀ ಹಂಗೆ ಆ ರೀತಿ ಏನು ಪನಿಶ್ಮೆಂಟ್ ಕೊಟ್ಟಿಲ್ಲ ಹಂಗೆ ಹೇಳಪ್ಲೆ ಏನು ಭಿ ಹಾಂ ರೀ ಯಾವಾಗ ಇಕ್ಕತೀರಿ ಪೇರೆಂಟ್ಸ್ ಮೀಟಿಂಗ್

ಸರಿ ಸರ್ ಸರಿ ಆಯ್ತು ಸರ್ ಆಯ್ತು ಸರ್